ನಮ್ಮ ಪ್ರದೇಶದಲ್ಲಿ ಉತ್ತರ ಕನ್ನಡದ ಭಾಷೆ ಅಂತ ಬಂದರೆ ಈಗ ಭಾಷೆ ಅಂತ ಬಂದರೆ ಪ್ರತಿಯೊಂದು ಕಿಲೋಮೀಟ್ರಲ್ಲೂ ಸಹಿತ ಭಾಷೆಗಳು ಚೇಂಜ್ ಆಗ್ತಾ ಹೋಗ್ತದೆ ಈಗ ಉಡುಪಿ ಕುಂದಾಪುರ ಭಾಷೆ ಬೇರೆ ಆದರೆ ಆ ಉಡುಪಿ ಕುಂದಾಪುರದಲ್ಲಿ ಕನ್ನಡ ಮಾತಾಡಿದ್ರೂ ಸಹಿತ ಆ ಕನ್ನಡ ಭಟ್ಕಳ ಹತ್ತಿರ ಹಾಗೆ ಹೊನ್ನಾವರ್ದ ಹತ್ತಿರ ಬಂದಾಗ ಚೇಂಜ್ ಆಗ್ತಾ ಹೋಗ್ತದೆ ಈಗ ನನ್ನದು ಕುಮಟಾ ಭಾಷೆ ಆಗಿರೋದರಿಂದ ಕುಮಟಾ ಭಾಷೆ ಚಂದ ನನಗೆ ಚಂದ ಬೇರೆಯವರಿಗಿಂತ ಹಾಗಾಗಿ ಕುಮಟಾ ಭಾಷೆ ಅನ್ನೋದು ಹೊನ್ನಾವರ ಭಾಷೆ ಅಥ್ವಾ ಭಟ್ಕಳ ಭಾಷೆ ಅಂತ ಬೇರೆ ಆಗಿದೆ ಈಗ ಹಾಗೇ ಘಟ್ಟದ ಮೇಲೆ ಶಿರ್ಸಿ ಮತ್ತು ಸಿದ್ದಾಪುರ ಭಾಷೆ ಅಂತ ಬೇರೆ ಆಗ್ತಾ ಹೋಗ್ತದೆ ಯಲ್ಲಾಪುರ ಭಾಷೆ ಅಂತ ಬಂದಾಗ ಸಿದ್ಧಿ ಅವರು ಬರೋದರಿಂದ ಅಲ್ಲೂ ಸಹಿತ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿ ಚೇಂಜಸ್ ಕಂಡು ಬರ್ತದೆ ಇನ್ನು ಕಾರವಾರದಲ್ಲಿ ಗೋವಾಗೆ ನಿಯರ್ ಇರೋದ್ರಿಂದ ಆ ಗೋವಾದ ಕೊಂಕಣಿ ಅನ್ನುವಂಥದ್ದು ಇದೆ ಆ ಕೊಂಕಣಿಯಿಂದ ಇನ್ಫ್ಲುಯೆನ್ಸ್ ಆಗಿ ಕಾರ್ವಾರದ ಭಾಷೆ ಚೇಂಜ್ ಆಗ್ತಾ ಹೋಗಿದೆ ಇನ್ನು ಕುಮಟಾ ಕಾರವಾರ ಹೊನ್ನಾವರ ಭಟ್ಕಳ ಈ ರೀಜನಲ್ಲಿ ಕೊಂಕಣಿ ಭಾಷೆ ಅನ್ನುವಂಥದ್ದು ಕಂಡು ಬರ್ತದೆ ಈ ಕೊಂಕಣಿ ಭಾಷೆ ಕೊಂಕಣಿ ಭಾಷೆಯಲ್ಲೂ ಸಹಿತ ಎರಡು ಮೂರು ರೀತಿಯ ವಿಧಗಳು ಕಂಡು ಬರ್ತದೆ ಯಾಕಂದರೆ ಮಂಗಳೂರು ಮತ್ತು ಮಂಗ್ಳೂರು ಕುಂದ ಉಡುಪಿ ಭಾಷೆಯಲ್ಲಿ ಏನು ತುಳು ಮಾತಾಡ್ತರಲ್ಲವಾ ಆ ಕೆಲವೊಂದು ತುಳು ಭಾಷೆಗಳು ಸಹಿತ ತುಳು ಭಾಷೆಯಿಂದ ಬಂದಂಥ ಕೊಂಕಣಿ ಭಟ್ಕಳ ಮತ್ತು ಕುಮಟಾ ಬದಿಗೆ ಕುಮಟಾ ಸೈಡಲ್ಲಿ ಮಾತಾಡಿದ್ರೆ ಕಾರವಾರ ಮತ್ತು ಅಂಕೋಲಾ ಸೈಡ್ ಕೊಂಕಣಿ ಗೋವಾದಿಂದ ಇನ್ಫ್ಲುಯೆನ್ಸ್ ಆಗಿದೆ ಹಾಗಾಗಿ ಅದು ಆ ಕೊಂಕಣಿ ಮತ್ತು ಕಾರವಾರ ಕೊಂಕಣಿ ಮತ್ತು ಕುಮಟಾ ಕೊಂಕಣಿ ಅಥ್ವಾ ಹೊನ್ನಾವರ ಕೊಂಕಣಿ ಏನಿದೆ ಅದು ಬೇರೆ ಬೇರೆ ಆಗಿದೆ ಕುಮಟಾ ಮತ್ತು ಹೊನ್ನಾವರದಲ್ಲಿ ಸಹಿತ ಹಲವಾರು ರೀತಿ ಹಲ್ವಾರು ಜನರು ಕೊಂಕಣಿ ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಬಳಸ್ತಾರೆ ಆದರೆ ಪೈ ಕಾಮತ್ ಭಟ್ ಆಮೇಲೆ ಶಾನ್ಭಾಗ್ ಇವರೆಲ್ಲ ಸಹಿತ ಕೊಂಕಣಿ ಭಾಷೆಯನ್ನು ಹಲವಾರು ಜನರು

ಭಟ್ರು ಆಗಿರ್ಬೋದು ಇವರನ್ನೆಲ್ಲ ಸಹಿತ ಮಾತೃಭಾಷೆಯಾಗಿ ಕನ್ನಡವನ್ನು ಬಳಸ್ತಾರೆ ಇನ್ನು ಭಟ್ರ ಭಾಷೆ ಅಂತ ಬಂದಾಗ ಅವ್ರದ್ದು ಹವ್ಯಕ ಭಾಷೆ ಅಂತ ಬೇರೆ ಭಾಷೆ ಬರ್ತದೆ ಅದೂ ಆ ಹವ್ಯಕ ಭಾಷೆ ಶಿರ್ಸಿ ಮತ್ತು ಸಿದ್ದಾಪುರ ಊರು ಏನಿದೆ ಆ ಊರಿನ ಭಾಷೆಗೆ ಸದ್ಯ ಸಿಮಿಲರ್ ಆಗಿರ್ತದೆ ಇನ್ನು ಕುಮಟಾ ಭಾಷೆ ಅಂತ ಬಂದಾಗ ಕುಮಟಾ ಭಾಷೆ ಹೊನ್ನಾವರ ಭಾಷೆ ಇದೆಲ್ಲ ಸಹಿತ ಮಾ ಅವರು ಮಾತೃಭಾಷೆಯಾಗಿ ಕನ್ನಡವನ್ನೇ ಬಳಸ್ತಾರೆ ಹಾಗೆ ಆ ಮಾತೃಭಾಷೆಯಲ್ಲೇ ಸಹಿತ ಮಾತಾಡ್ತಾರೆ ಇನ್ನು ಬೇರೆ ಬೇರೆ ಜಾತಿ ಅಂತ ಬಂದರೆ ಬೇರೆ ಬೇರೆ ಜಾತಿಗೂ ಸಹಿತ ಈ ಭಾಷೆಗಳು ಭಾಷೆಗಳ ವಿಧಗಳು ಏನಾಗ್ತಾ ಇದೆ ಚೇಂಜಸ್ ಆಗ್ತಾ ಹೋಗ್ತದೆ ಈಗ ಹಾಲಕ್ಕಿ ಗೌಡ್ರ ಸಮಾ ಸಮುದಾಯ ಅಂತ ಬಂದರೆ ಅಲ್ಲಿ ರಗೆ ಲ ಅಂತ ಮಾತಾಡ್ತಾರೆ ಳಗೂ ಸಹಿತ ಲ ಅಂತ ಮಾತಾಡ್ತಾರೆ ಈ ರೀತಿ ನಾಲಿಗೆ ತಿರ್ದಿರುವಂಥದ್ದು ಕೆಲವೊಂದು ಹಿಂದುಳಿದ ಪ್ರದೇಶಗಳ ಹಿಂದುಳಿದ ಜನಾಂಗದಲ್ಲಿ ಆ ಭಾಷೆಗಳು ಬ ವಿಭಿನ್ನವಾಗಿ ಕಂಡು ಬರ್ತದೆ ಅದೇ ರೀತಿ ಇನ್ನು ಹಾಗೆ ನೋಡ್ತಾ ಬಂದರೆ ಕೊಂಕಣಿಯಲ್ಲೇ ಕೊಂಕಣಿಯಿಂದ ಮಾ ಕೊಂಕಣಿಯನ್ನು ಮಾತೃಭಾಷೆಯಾಗಿ ಮಾತಾಡೋರು ಕ ಇನ್ನು ಕನ್ನಡ ಭಾಷೆ ಅಂತ ಹೊರಗಡೆ ಮಾತನಾಡ್ತಾರೆ ಅವರೂ ಸಹಿತ ಕೆಲವೊಂದು ಕನ್ನಡ ಭಾಷೆಗೆ ಕೊಂಕಣಿ ಭಾಷೆಯ ಕೊಂಕಣಿ ಭಾಷೆಯ ಪದಗಳನ್ನು ಮಿಕ್ಸ್ ಮಾಡಿ ಅದ್ರಲ್ಲಿ ಮಾತಾಡ್ತಾರೆ ಅದು ಬೇರೆ ಬೇರೆ ರೀತಿಯ ಭಾಷೆ ಆಗಿ ಕಂಡುಬರ್ತದೆ ಇನ್ನು ಮುಸ್ಲಿಮ್ ಸಮುದಾಯದ ಬ ಬಾಂದ ಮುಸ್ಲಿಮ್ ಬಾಂಧವರನ್ನ ತಕೊಂಡರೆ ಅವರೂ ಸಹಿತ ನಮ್ಮ ಭಾಷೆ ಕನ್ನಡ ಭಾಷೆಯನ್ನು ಅವ್ರದ್ದೇ ಧಾಟಿಯಲ್ಲಿ ಮಾತಾಡ್ತಾರೆ ಅದೂ ಸಹಿತ ಬೇರೆ ರೀತಿಯ ಭಾಷೆಯಂತೆ ಕಂಡುಬರ್ತದೆ ಇನ್ನು ತುಳು ಭಾಷೆ ಏನಾಗಿದೆ ತುಳು ಭಾಷೆ ಬಾ ಕರ್ನಾ ಉತ್ರ ಕನ್ನಡದಲ್ಲಿ ಕಂಡುಬರುವುದಿಲ್ಲ ಆದರೂ ಸಹಿತ ಭಟ್ಕಳ ಭಾಗದಲ್ಲಿ ತುಳು ಭಾಷೆಯಿಂದ ಇನ್ಫ್ಲುಯೆನ್ಸ್ ಆಗಿ ಮಾತಾಡೋರು ಸುಮಾರಿದೆ ಇನ್ನು ಹಾಗೆ ನೋಡಿದ್ರೆ ಉತ್ರ ಕನ್ನಡ ಭಾಷೆಯಲ್ಲಿ ಉತ್ರ ಕನ್ನಡ ಬಾ ಉತ್ರ ಕನ್ನಡದಲ್ಲಿ ಒಂದು ಮೂರು ನಾಲ್ಕು ರೀತಿಯ ಭಾಷೆಗಳು ಕಂಡುಬಂದರೂ ಮರಾಠಿ ಕೊಂಕಣಿ ಕನ್ನಡ ಹಾಗೆ ಹವ್ಯಕ ಬಾ ಹವ್ಯಕವನ್ನೂ ಸಹಿತ ಭಾಷೆ ಅಂತ ತಕೊಂಡರೆ ನಾಲ್ಕು ಭಾಷೆಗಳು ಕಂಡುಬರ್ತವೆ ಮೇನಾಗಿ ನಾಲ್ಕು ಭಾಷೆಗಳು ಕಂಡುಬರ್ತದೆ ಇನ್ನು ಮುಸ್ಲಿಮ್ ಸಮುದಾಯದವರು ಉರ್ದು ಅನ್ನಾಗಿ ಮಾತಾಡ್ತಾ ಉರ್ದುವನ್ನು ಮಾತಾಡೇ ಮಾತಾಡ್ತಾರೆ ಟೋಟಲ್ ಐದು ಭಾಷೆಗಳು ಕಂಡುಬರ್ತವೆ ಈ ಐದು ಭಾಷೆಗಳಲ್ಲೂ ಸಹಿತ ಆ ಐದು ಭಾಷೆಗಳೆಲ್ಲ ಕವಲು ಕವಲಾಗಿ ನೋಡ್ತಾ ಹೋದರೆ ಪ್ರತಿಯೊಂದು ಪ್ರದೇಶಕ್ಕೆ ಪ್ರತಿಯೊಂದು ಜನಾಂಗಕ್ಕೆ ಪ್ರತಿಯೊಂದು ಧರ್ಮದಲ್ಲಿ ಆ ಭಾಷೆಗಳನ್ನು ಬಳಸುವಂಥ ರೀತಿ ಬೇರೆ ಬೇರೆ ಆಗಿರ್ತವೆ ಇನ್ನು ಉದ್ಯೋಗ ಮತ್ತು ಶಿಕ್ಷಣ ಉದ್ದೇಶಗಳಿಂದ ಜನರು ಬೇರೆ ಬೇರೆ ರೀತಿಯ ಭಾಷೆಗಳನ್ನು ಕಲಿತೇ ಕಲಿತಾರೆ ಯಾಕಂದರೆ ಅವರು ಆ ಬೇರೆ ಬೇರೆ ಜ ಜನಾಂಗದ ವ್ಯಕ್ತಿಗಳ ಜೊತೆ ಸಂಪರ್ಕ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಭಾಷೆಗಳನ್ನು ಕಲೀಲೇ ಬೇಕಾಗ್ತದೆ ಈಗ ಉದಾಹರಣೆಗಾಗಿ ಬ್ಯಾಂಕನ್ನು ತಗೊಂಡರೆ ಉತ್ರ ಕನ್ನಡ ಉತ್ತರ ಭಾರತದಿಂದ ಬಂದಂಥ ಮೇನ್ ಬ್ಯಾಂಕಿನ ಎಂಪ್ಲಾಯಿಗಳು ಇದ್ದಾರೆ ಅವರು ಹಿಂದಿಯಲ್ಲಿ ಮಾತನಾಡೋದು ಸಹಜ ಆದರೆ ಆ ಹಿಂದಿಯಲ್ಲಿ ಮಾತ್ನಾಡಿದ್ರೂ ಕೂಡ ಆ ಕರ್ನಾಟಕಕ್ಕೆ ಬಂದಮೇಲೆ ಕನ್ನಡವನ್ನು ಕಲಿತು ಗ್ರಾಹಕರೊಂದಿಗೆ ಮಾತಾಡೋದು ಸಹಕಾರಿಯಾಗಿ ಹಾಗಾಗಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ನಾವು ಶಿಕ್ಷಣ ಬೇರೆ ಬೇರೆ ರೀತಿಯ ಭಾಷೆಗಳನ್ನು ಕಲಿಲಿಕ್ಕೆ ಇಷ್ಟಪಡ್ತಾರೆ ಕಲೀಲೇ ಬೇಕಾಗಿದೆ ಇನ್ನು ರಾ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ನೀತಿಯ ಪ್ರಕಾರ ಮೂರು ರೀತಿಯ ಭಾಷೆಗಳಲ್ಲಿ ಕಲೀಲಿಕ್ಕೆ ಕಲೀಲಿಕ್ಕೆ ಅವಕಾಶ ಇದೆ ಮಾತೃಭಾಷೆಯಲ್ಲಿ ಶಿಕ್ಷಣ ಏಳರದ್ದು ಏಳನೇ ತರಗತಿವರೆಗೂ ನಡೆದು ಹತ್ತನೇ ತರಗತಿವರೆಗೂ ನಡೆದ್ರೂ ಮುಂದೆ ಹೋಗ್ತಾ ಹೋಗ್ತಾ ತ್ರಿ ತ್ರಿಭಾಷಾ ಸೂತ್ರವನ್ನು ಅಳವಡ್ಸ್ಲಾಗಿದೆ ಹಾಗಾಗಿ ಯುವ ಜನರು ಯುವ ಜನರು ಈ ಇತ್ತೀಚೆಗೆ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಮಾಡಿಕೊಳ್ತಾ ಇದ್ದಾರೆ ಯಾಕಂದರೆ ಯಾವುದೇ ರೀತಿ ತೊಂದರೆ ಮುಂದೆ ಯಾವುದೇ ರೀತಿಯ ತೊಂದರೆ ಆಗಿರಬಾರ್ದಂತ ಇಂಗ್ಲೀಷ್ ಮೀಡ್ಯಮಲ್ಲಿ ಕಲಿತು ನಂತರ ಕನ್ನಡವನ್ನು ಮರೀಲಿಕ್ಕೆ ಆಗ್ತಾ ಇದೆ ಇದೊಂದು ಬೇಸರದ ಸಂಗತಿಯೇ ನಿಜ ಉತ್ರ ಕನ್ನಡದ ಭಾಷೆ ಅಂತ ಬಂದರೆ ಉತ್ರ ಕನ್ನಡದಲ್ಲಿ ಯುವ ಜನ್ರು ಅಂತ ಬಂದರೆ ಹೆಚ್ಚಿನದಾಗಿ ಹಳ್ಳಿಗಳಿಂದ ಬರೋರಾಗಿರೋದ್ರಿಂದ ಮಾತೃಭಾಷೆಯಲ್ಲೇ ಬ ಕಲಿತು ಮಾತೃಭಾಷೆಯಲ್ಲೇ ಮುಂದುವರೀತಾ ಇರೋದಂತೂ ಕಂಡುಬರ್ತದೆ ಬಟ್ ಇನ್ನೂ ಹಳ್ಳಿಗಳಿಂದ ಬಿಟ್ಟು ಉತ್ ಉತ್ರ ಕನ್ನಡದ ಪೇಟೆಗಳ ಸಾ ಪೇಟೆಗಳ ಹತ್ತಿರ ಬರ್ತಾ ಬರ್ತಾ ಯಾ ಆಂಗ್ಲ ಭಾಷೆಯಲ್ಲಿ ಕಲಿಸುವುದಂತ ಆಂಗ್ಲ ಪಾಲಕರಿಗೆ ಆಂಗ್ಲ ಭಾಷೆಯ ವ್ಯಾಮೋಹ ಇನ್ನೂ ಜಾಸ್ತಿಯೇ ಆಗ್ತಾ ಇದೆ ಅವರು ಮ ತನ್ನ ಭವಿಷ್ಯದ ಭವಿಷ್ಯದ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಆಂಗ್ಲ ಭಾಷೆಯನ್ನು ಜಾಸ್ತಿಯಾಗಿ ಬಳಸ್ತಾ ಇದ್ದಾರೆ ಬಟ್ ಏನೇ ಆಗಲಿ ಮಕ್ಕಳಿಗೆ ಮಕ್ಕಳು ಕನಸು ಕಾಣುವಂಥ ಭಾಷೆ ಅವ್ರ ಮಾತೃಭಾಷೆ ಆಗಿರ್ತದೆ ಯಾಕಂದ್ರೆ ಅವ್ರನ್ನ ಈಗ ನಾವು ಹೇಳಬೇಕಂದ್ರೆ ಕನ್ನಡ ಕನಸು ಕಾಣುವ ಭಾಷೆಯಾಗಿದೆ ನಮ್ಮ ಮಾತೃಭಾಷೆಯಲ್ಲಿ ಸ ಮಗು ಕನಸನ್ನ ಕಾಣ್ತದೆ ಹೊರತು ಯಾವುದೇ ರೀತಿಯ ಆಂಗ್ಲ ಭಾಷೆ ಅಥ್ವಾ ಯಾವುದೇ ಬೇರೆ ಭಾಷೆಯಲ್ಲಿ ಹೇರಿಕೆಯಿಂದಾಗಿ ಕನಸು ಕಾಣುವುದಿಲ್ಲ ಇದು ಎಲ್ಲ ಪಾಲಕರು ತಿಳಿಯಲೇಬೇಕಾಗುವಂಥ ಒಂದು ಅಂಶವಾಗಿದೆ ನಮ್ಮ ಭಾ ಮಾತೃಭಾಷೆ ನಮಗೆ ಹೆಮ್ಮೆ ಅಂತ ನಾವು ತಿಳ್ಕೊಳ್ಲೇ ಬೇಕು ನಾವು ಮೊದ್ಲು ಕನ್ನಡಿಗ ಭಾರತೀಯ ಇದೇ ರೀತಿ ದೇಶಭಕ್ತಿ ಹೇಗೋ ಹಾಗೆ ನಾಡಭಕ್ತಿಯು ಸಹ ಇರಲೇಬೇಕಾಗ್ತದೆ ಇನ್ನು ಆಡುಭಾಷೆಗಳು ಅಂತ ಬಂದರೆ ಉತ್ರ ಕನ್ನಡದಲ್ಲಿ ತೂ ಕೊಂಕಣಿ ಕನ್ನಡ ಉರ್ದು ಹಾಗೆ ಮರಾಠಿ ಮರಾಠಿ ಜಾಸ್ತಿ ಕಂಡುಬರ್ದೇ ಇದ್ದಾರೋ ಸ್ವಲ್ಪ ಸ್ವಲ್ಪ ಪ್ರದೇಶಗಳಲ್ಲಿ ಮರಾಠಿ ಕಂಡು ಬರ್ತದೆ ಈಗ ಯಲ್ಲಾಪುರದ ಹಾಗೆ ಜೊಯ್ಡಾ ಕಡೆ ಹೋಗ್ತಾ ಹೋಗ್ತಾ ಮರಾಠಿಗಳ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತಾ ಹೋಗ್ತದೆ ಕೊಂಕಣಿಗಳು ಕರಾವಳಿ ಭಾಗದಲ್ಲಿ ಸೊ ಕೊಂಕ ಕೊಂಕಣಿಗರು ಮತ್ತು ನ ಕನ್ನಡಿಗರು ಕಂಡು ಕಂಡು ಬರ್ತಾರೆ ಹಾಗೆ ಉದ್ದೇ ಶಿಕ್ಷಣ ಉದ್ದೇಶಗಳಿಂದ ಜನರು ಭಾಷೆಗಳನ್ನು ಕಲಿಯುತ್ತಾರೆ ಕ ಹೌದು ಕಲಿಯುತ್ತಾರೆ ಶಿಕ್ಷಣದ ಉದ್ದೇಶಗಳಿಂದ ಬೇರೆ ಬೇರೆ ದು ರಾಜ್ಯದಲ್ಲೇ ಆಗಲಿ ಅಥ್ವಾ ಬೇರೆ ಬೇರೆ ರಾಷ್ಟ್ರದಲ್ಲಾಗಲಿ ಕೆಲಸ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಭಾಷೆಗಳು ಬರಲೇಬೇಕಾಗಿರುದ್ರಿಂದ ಅದರ ಮೇಲೆ ಒತ್ತು ಕೊಟ್ಟು ಅದನ್ನು ಕಲಿಯಲಿಕ್ಕೆ ಇಷ್ಟಪಡ್ತಾರೆ ಉದ್ಯೋಗ ಅಂತ ಬಂದರೆ ಬೇರೆ ಬೇರೆ ರೀತಿಯ ಉದ್ಯೋಗಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಬರದೇ ಅಲ್ಲಿ ಸರಿಯಾಗಿ ವಿವರಿಸಲಿಕ್ಕೆ ಭಾಷೆಗಳನ್ನು ಕಲಿತೇ ಕಲೀತಾರೆ